ನಾವು ಟ್ರೈನಿನಲ್ಲಿ ಪ್ರಯಾಣ ಮಾಡಿರೋದು ಮೈಸೂರು ಧಾರ್ವಾಡ ಎಲ್ಲ ಕಡೆ ಹೋಗಿದಿವಿ ಆದರೆ ನಮಗೆ ಚಿಕ್ಕಮಂಗ್ಳೂರಿಂದ ಟ್ರೈನ್ ವ್ಯವಸ್ಥೆ ಯಾವ್ದು ಇಲ್ಲ ಇಲ್ಲಿ ನಾವು ಎಲ್ಲಿಗಾದರೂ ಹೋಗಬೇಕು ಅಂದರೆ ಕಡೂರಿಗೆ ಹೋಗೆ ನಾವು ಟ್ರೈನಿಗೆ ಹೋಗ್ಬೇಕು ಚಿಕ್ಕಮಂಗ್ಳೂರಲ್ಲಿ ಟ್ರೈನಿನ ವ್ಯವಸ್ಥೆಯಿಲ್ಲ ಕಡಿಮೆ ಇದೆ ಕಡೂರಿಂದ ಹೋಗಿದಿವಿ ಟ್ರೈನಲ್ಲಿ ಬಸ್ಗಿಂತ ಕನ್ಫಟಬಲ್ ಇರುತ್ತೆ ಏನಂತಂದರೆ ಟ್ರೈನಲ್ಲಿ ನಾವು ಹೋಗ್ಬೇಕಾರೆ ಒಳ್ಳೊಳ್ಳೆಯ ತಿಂಡಿಗಳು ತಿನ್ಬೋದು ಮತ್ತು ಆರಾಮಾಗಿ ರೆಸ್ಟ್ ಮಾಡ್ಬೋದು ಒಳ್ಳೆಯ ಗಾಳಿ ಇರುತ್ತೆ ನಾವು ಟ್ರೈನಲ್ಲಿ ಹೋಗ್ಬೇಕಾರೆಲ್ಲ ಒಳ್ಳೆಯ ನೇಚರ್ ಸಿಗುತ್ತೆ ಮತ್ತು ಕನ್ಫಟೆಬಲ್ ಇರುತ್ತೆ ಮಕ್ಕಳು ಮರಿಗಳು ಎಲ್ಲರನ್ನು ಕರ್ಕಂಡು ಹೋದರೂನುವೆ ವಯಸ್ಸಾದವ್ರು ಎಲ್ಲ ನೀಟಾಗಿ ಆರಾಮಾಗಿ ಕುತ್ಕೊಂಬೌದು ರೆಶ್ಟ್ ಮಾಡ್ಬೋದು ಮಲಗ್ಬೋದು ತಿರುಗಾಡ್ಬೋದು ಕಾಲು ನೋವಾದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಟ್ರೈನಲ್ಲಿ ಏನು ಅಂತಂದರೆ ಟ್ರೈನಿನಲ್ಲಿ ನೀಟಾಗಿ ಶೌಚಾಲಯ್ದ ವ್ಯವಸ್ಥೆ ಯಾವ್ದ್ರಲ್ಲೂ ಇರದು ಇರೋಲ್ಲ ಆಲ್ಮೋಸ್ಟು ಏನು ಅಂದರೆ ತುಂಬ ಎಕ್ಸ್ಪ್ರೆಸ್ಸು ಟ್ರೈನ್ಗಳು ಯಾವುದಾದ್ರು ಒಂದು ಟ್ರೈನು ಶೌಚಾಲಯ ವ್ಯವಸ್ಥಿತವಾಗಿರುತ್ತೆ ಇಲ್ಲ ಅಂದರೆ ನೀರಿನ ವ್ಯವಸ್ಥೆ ಇರೋಲ್ಲ ಒಂದೊಂದು ಟೈಮು ಅದೊಂದು ವ್ಯವಸ್ಥೆ ಬೇಕು ಅದು ಬಿಟ್ಟರೆ ನಾವು ಟ್ರೈನಲ್ಲಿ ಜಾಸ್ತಿ ಜರ್ನಿ ಮಾಡಿಲ್ಲ ಫ್ಯಾಮಿಲಿ ಟ್ರಿಪ್ಪಂತ ಹೋದಾಗ ಹೊರ್ಗಡೆ ತುಂಬ ಲಾಂಗ್ ಟೈಮ್ ಹೋದ್ರೆ ಮಾತ್ರ ನಾವು ಟ್ರೈನ್ನ ವ್ಯವಸ್ಥೆ ಮಾಡ್ತೀವಿ ಅಂದರೆ ಧಾರ್ವಾಡ ಸೈಡು ನಾವು ತುಂಬ ಜಾಸ್ತಿ ಹೋಗೋದ್ರಿಂದ ಧಾರ್ವಾಡ ಸೈಮ್ ತುಂಬ ರಶ್ ಇರುತ್ತೆ ತುಂಬ ಅಲ್ಲಿ ಗಲೀಜು ಇರುತ್ತೆ ಧಾರ್ವಾಡ ಸೈಡು ಯಾಕೆನೆ ನಾವು ಮನೆದೇವರಿಗೆ ಯಾವಾಗಲೂ ಅಲ್ಲೇ ಹೋಗ್ತಾ ಇರ್ತೀವಿ ಮಕ್ಕಳು ಕರ್ಕಂಡು ಧಾರ್ವಾಡ ಸೈಡು ಹೋಗೋ ಟ್ರೈನೆಲ್ಲ ತುಂಬ ಗಲೀಜು ಇರುತ್ತೆ ಕನ್ಫಟೆಬಲ್ ಇರೋಲ್ಲ ತುಂಬ ರಶ್ ಇರುತ್ತೆ ಜನನೆಲ್ಲ ತುಂಬ ಹಾಕ್ಕಂಡು ಕೂರೋಕ್ಕೆ ಜಾಗ ಇರಲ್ಲ ನೆಲ್ದಲ್ಲೆಲ್ಲ ಕುತ್ಕಂಡು ಹೋಗ್ತಿರ್ತಾರೆ ಹಂಗಾಗಿ